ಮಂಡಿ ನೋವಿಗೆ ಮನೆಮದ್ದು ಅಂತ್ಹೇಳ್ರೇ ನಮ್ಮ ಕಡೆಗೆಲ್ಲ ಏನ್ಮಾಡ್ತಾರೆ ಅಂದರೆ ಸ್ವಲ್ಪ ಎಳ್ಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆನ ಬಿಸಿ ಬೆಚ್ಚಗೆ ಕಾಯಿಸಿಬಿಟ್ಟು ಅದನ್ನು ಮಂಡಿಗೆ ಹಚ್ಚಿಕೊಂಡು ಮಲ್ಕೊಂಡು ಬೆಳಗ್ಗೆ ಎದ್ದು ಬಿಸಿನೀರಿಗೆ ಬಿಸಿನೀರು ಹಾಕಿಕೊಂಡು ಶಾಖ ಕೊಡ್ತಾರೆ ಇದರಿಂದ ಸಣ್ಣಪುಟ್ಟ ಮಂಡಿ ನೋವು ಕಡಿಮೆ ಆಗತ್ತೆ ಇಲ್ಲಾಂದರೆ ರಾತ್ರಿ ಮೆಂತ್ಯ ನೆನೆಸ್ಬಿಟ್ಟು ಬೆಳಿಗ್ಗೆ ನೀರಲ್ಲಿ ಬೆಳಗ್ಗೆ ಆ ಮೆಂತ್ಯ ನೀರ್ಗೆ ಆ ಮೆಂತ್ಯ ನಾಲ್ಕು ಕಾಳು ತಿಂದು ನೀರು ಕುಡಿಬೇಕು ಅದರಿಂದನು ಮೆಂತ್ಯ ಅದರಿಂದನು ಮಂಡಿ ನೋವು ಕಡಿಮೆ ಆಗತ್ತೆ ಅಂತ ಹೇಳ್ತಾರೆ ಮತ್ತು ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಕಾಯಿಸಿಬಿಟ್ಟು ಅದನ್ನು ಮಂಡಿಗೆ ಹಚ್ಚಿ ಬಿಸಿ ಶಾಖ ಕೊಟ್ಟು ಆಮೇಲೆ ಬಿಸಿನೀರಲ್ಲಿ ಬಿಸಿನೀರು ಹಾಕೋದ್ರಿಂದ ಅದಕ್ಕೂ ಮಂಡಿ ನೋವು ಕಡಿಮೆ ಆಗತ್ತೆ ಅಂತ ಹೇಳಿ ಇಲ್ಲೆಲ್ಲ ಮಾಡ್ತಾರೆ ಮತ್ತು ಹಾಲು ದಿನ ಎರಡು ಲೋಟ ಜಾಸ್ತಿ ಹಾಲು ಕುಡಿಬೇಕು ಅದರಿಂದ ಕ್ಯಾಲ್ಶಿಯಂ ಕಡಿಮೆ ಆಗಿ ಮಂಡಿ ನೋವು ಬರತ್ತೆ ಅದಕ್ಕೆ ಸ್ವಲ್ಪ ಹಾಲು ಕುಡಿಬೇಕು ಮತ್ತು ಕ್ಯಾಲ್ಶಿಯಂ ಇರೊಂಥ ಪದಾರ್ಥ ತಿನ್ನಬೇಕು ಅಂತ ಹೇಳಿ ಹೇಳ್ತಾರೆ ಅಂದರೆ ಉದ್ದಿನ ಕಾಳು ಕಾಳು ಏನು ಸಿಪ್ಪೆ ಇರತ್ತೆ ಕಪ್ಪು ಉದ್ದಿನ ಕಾಳು ಸಿಪ್ಪೆ ಇರತ್ತೆ ಅದನ್ನು ಅಡಿಗೆಯಲ್ಲಿ ಜಾಸ್ತಿ ಉಪ್ಯೋಗಿಸ್ಬೇಕು ಆವಾಗೂ ಮಂಡಿ ನೋವು ಕಡಿಮೆ ಆಗತ್ತೆ ಅಂತ ಹೇಳ್ತಾರೆ ಮತ್ತು ನಮ್ಮೂರ ಹತ್ರ ಒಂದು ಊರಿದೆ ಮಂಗಳ ಅಂತ ಅಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು ಎಂಬತ್ತೈದು ತೊ ಎಂಬತ್ತೈದು ಎಂಬತ್ತಾರು ವರ್ಷದ ಒಬ್ಬರು ಅಜ್ಜ ಇದ್ದಾರೆ ಆ ಅಜ್ಜ ಮಂಡಿ ನೋವಂತಲ್ಲ ಯಾವುದೇ ಮೂಳೆ ನೋವು ಇದ್ರೂ ಏನೇ ಮೂಳೆ ಸಮಸ್ಯೆ ಇದ್ರು ಅವರು ಘಾಟಿ ಔಷಧಿ ಕೊಡ್ತಾರೆ ಅಂದರೆ ಆಯುರ್ವೇದಿಕ್ ಔಷಧಿ ಕೊಡ್ತಾರೆ ಅವ್ರು ಏನ್ಮಾಡ್ತಾರೆ ಅಂದರೆ ಯಾವುದೋ ಸೊಪ್ಪು ಅದು ಮೊಸ್ಲೀ ಆಡು ಮುಟ್ಟದ ಸೊಪ್ಪು ಅಂತ ಹೇಳ್ತಾರೆ ಅದಕ್ಕೆ ಆದರೆ ಅದೇ ಕರೆಕ್ಟಾಗಿ ಅದಕ್ಕೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಆ ಸೊಪ್ಪನ್ನ ಅರ್ದು ಬಿಟ್ಟು ಈ ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆಗೆ ಹಾಕಿ ಕುದಿಸಿ ಒಂದು ಹೊಸ ಎಣ್ಣೆ ಮಾಡ್ತಾರೆ ಆ ಎಣ್ಣೆ ಮತ್ತು ಆ ಸೊಪ್ಪನ್ನ ಅರೆದು ಒಂದು ಗುಳಿಗೆ ಥರ ಮಾಡಿರ್ತಾರೆ ಟ್ಯಾಬ್ಲೆಟ್ ಥರ ಇರುತ್ತದು ಅವರು ಈಗ ಸಣ್ಣಪುಟ್ಟ ನೋವಿದ್ದರೆ ಆ ಎಣ್ಣೆ ಹಚ್ಚಿ ಒಂದು ಪಟ್ಟಿ ಕಟ್ತಾರೆ ಆಮೇಲೆ ಇಪ್ಪತ್ತೊಂದು ದಿನ ಆ ಸೊಪ್ಪಿನ್ಲಿ ಏನು ಮಾತ್ರೆ ಮಾಡಿರ್ತಾರೆ ಇಪ್ಪತ್ತೊಂದು ದಿನ ತಗೊಬೇಕು ಅದು ಆಕಳ ತುಪ್ಪದ ಜೊತೆ ತಗೊಂಡ್ರೆ ತುಂಬ ಬೇಗ ಹುಷಾರಾಗತ್ತೆ ಅಂತಾರೆ ಅದೇ ಸ್ವಲ್ಪ ಜಾಸ್ತಿ ಆದವರಿಗೆ ತುಂಬ ವರ್ಷದಿಂದ ಇದ್ದವರಿಗೆ ಅವರಿಗೆಲ್ಲ ನಲ್ವತ್ತೆಂಟು ದಿನ ತಗೊಬೇಕು ಅಂತ ಹೇಳ್ತಾರೆ ಅದು ತಗೊಳೊದ್ರಿಂದ ತುಂಬ ಜನಕ್ಕೆ ತುಂಬ ಹುಷಾರಾಗಿದೆ ಈ ಇಂಗ್ಲೀಷ್ ಮೆಡಿಸಿನ್ ತಗೊಂಡ್ರೆ ನಿಮಗೆ ಕಿಡ್ನಿ ಹೊಡೆತ ಬೀಳತ್ತೆ ಪೈನ್ ಕಿಲ್ಲರ್ ಅದು ಅಷ್ಟೆ ಕಿಡ್ನಿಗೆ ಹೊಡೆತ ಬೀಳತ್ತೆ ಆದರೆ ನಿಮಗೆ ಬೇರೆ ಇನ್ನೇನಕ್ಕೂ ಅಷ್ಟಾಗಿ ಉಪ್ಯೋಗಕ್ಕೆ ಆಗಲ್ಲ ಪರ್ಮ್ನೆಂಟಾಗಿ ಅಂತೂ ಸೊಲ್ಯೂಷನ್ ಸಿಗಲ್ಲ ಆದರೆ ನೀವು ಈಗ ಈ ಮೆಡಿಸಿನ್ ಮಾಡಿದರೆ ಆಯುರ್ವೇದಿಕ್ ಮೆಡಿಸಿನ್ ಮಾಡಿದ್ರೆ ನಿಮಗೆ ಪರ್ಮ್ನೆಂಟಾಗಿ ಸೊಲ್ಯೂಷನ್ ಸಿಗತ್ತೆ ಅಂತ ಹೇಳಿ ಎಷ್ಟೋ ಜನ ಮಾಡ್ತಾರೆ ಎಷ್ಟೋ ಜನ ನೀ ರಿಪ್ಲೇಸ್ ಮಾಡಬೇಕು ಮಂಡಿ ಚಿಪ್ಪನ್ನು ರಿಪ್ಲೇಸ್ ಮಾಡಬೇಕು ಅಂತ ಹೇಳಿ ಡಾಕ್ಟ್ರ್ ಹೇಳಿರ್ತಾರಂತೆ ಅಲ್ಲಿ ಹೆದ್ರಿಕೊಂಡು ವಾಪಸ್ ಬಂದು ಇಲ್ಲಿ ಮಾಡಸ್ಕೊಂಡು ಹೋದವರೂ ಇದ್ದಾರೆ ಇವ್ರ ಹತ್ತಿರ ಬಂದು ಮಾಡಿಸ್ಕೊಂಡ್ರೆ ತುಂಬ ಬೇಗನೂ ಹುಷಾರಾಗತ್ತೆ ಅಂದರೆ ನಿಮಗೇನು ಎರಡು ತಿಂಗ್ಳ ಒಳಗಡೆ ನಿಮಗೆ ನೋವು ಕಡಿಮೆ ಆಗ್ತಾ ಬರತ್ತೆ ಆ ಎಣ್ಣೆ ದಿನ ಉಪ್ಯೋಗಿಸ್ತಾ ಇದ್ಬಿಟ್ರೆ ಅಂತೂ ಮಂಡಿಗಳು ಗಟ್ಟಿ ಆಗ್ತವೆ ಮಂಡಿ ಮಾತ್ರ ಅಲ್ಲ ನಮ್ಮ ಬೋನ್ ಏನಿದೆ ಎಲ್ಲೆಲ್ಲಿ ನೋವಿದೆ ಸೊಂಟ ಇರ್ಬೋದು ಮಂಡಿ ಇರ್ಬೋದು ಕೈ ಕಾಲು ಎಲ್ಲಿ ಬೇಕಾದ್ರೂ ಉಪ್ಯೋಗ್ಸ್ಬೋದು ಅದನ್ನು ಅದರಿಂದ ನಮಗೆ ಉಪಯೋಗನೆ ಜಾಸ್ತಿ ನಮ್ಗೆ ಇದ್ರಿಂದ ಸೈಡ್ ಎಫೆಕ್ಟ್ಸ್ ಅಂತ ಏನು ಇಲ್ಲ ಕಿಡ್ನಿಗೆ ತೊಂದರೆ ಬರತ್ತೆ ಅಥ್ವಾ ಅದರಿಂದ ಬೇರೆ ಇನ್ನೇನಾದ್ರೂ ಶುಗರು ಬಿ ಪಿ ಈ ಥರದ್ದೆಲ್ಲ ಬರತ್ತೆ ಆ ಥರ ಯಾವುದೇ ಸೈಡ್ ಎಫೆಕ್ಟ್ಗಳು ನಮಗೆ ಈ ಆಯುರ್ವೇದಿಕ್ ಮೆಡಿಸನಲ್ಲಿ ಇಲ್ಲ ಅದೇನಿದ್ರೂ ಸೊಪ್ಪು ಅದು ನಾರ್ಮಲ್ ಸೊಪ್ಪನ್ನ ಅರೆದು ಅದು ಮಾಡಿರೋದ್ರಿಂದ ನನಗೆ ತುಂಬ ಬೇಗ ಗುಣಮುಖನೂ ಆಗತ್ತೆ ಮತ್ತು ತುಂಬಾ ಉಪಯೋಗಕ್ಕೂ ಬರತ್ತೆ ತುಂಬ ಬೇರೆ ಬೇರೆ ಊರಿಂದ ಬೇರೆ ಬೇರೆ ರಾಜ್ಯದಿಂದ ಎಲ್ಲ ಇಲ್ಲಿ ಬಂದು ಅವ್ರ ಹತ್ರ ಮೆಡಿಸಿನ್ ತಗೊಂಡು ತುಂಬ ಜನ ಹುಷಾರಾಗಿ ಅವ್ರು ಮತ್ತೆ ಬೇರೆಯವ್ರಿಗೆ ಹೇಳಿದ್ದೂ ಇದೆ ಅವ್ರು ಇದನ್ನು ದುಡ್ಡಿಗೆ ಅಂತ ಮಾಡಲ್ಲ ಅವರು ಗುರುವಾರ ಮತ್ತು ಭಾನುವಾರ ಎರಡು ದಿನ ಬೆಳಿಗ್ಗೆಯಿಂದ ರಾತ್ರಿ ತನಕ ಜನ ರಶ್ಶ್ ಇರತ್ತೆ ಇದ್ರೂ ಅವರಷ್ಟೆ ಒಂದು ಕಾಯಿ ತಗೊಂತಾರೆ ಅದು ಬಿಟ್ಟರೆ ನೀವು ಬೇಕಾದರೆ ದುಡ್ಡು ಕೊಡ್ಬೋದು ಇಲ್ಲಾಂದರೆ ಇಲ್ಲ ಹಂಗೇ ಅವರು ಮೆಡಿಸಿನ್ ಕೊಟ್ಟು ಕಳಿಸ್ತಾರೆ ಇದು ತುಂಬ ನಮ್ಮೂರ ಕಡೆ ಈ ಥರ ಮಂಡಿ ನೋವಿಗೆ ಒಂದು ಮನೆಮದ್ದು ಮತ್ತು ನಮ್ಮ ಕಡೆ ಆಯುರ್ವೇದಿಕ್ ಮ ಔಷಧಿ ಈ ಥರ ಮಾಡ್ತಾರೆ